ಹಲೋ ಸರ್ ನಮಸ್ತೆ ರೀ ನಾವು ವಿಜಯ್ ಕುಮಾರು ಅಂತ್ಹೇಳಿ ನಿಮ್ಗೆ ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ದೀವಿ ರೀ ನಾವು ಟೀಶರ್ಟ ನಿಮ್ಮ ಇದೆ ಆ್ಯಪ್ ಅಲ್ಲಿ ಆರ್ಡ್ರ್ ಮಾಡಿದ್ದೀವಿ ರೀ ಒಂದು ನಲ್ವತ್ತು ಹಂಗ್ ಆರ್ಡ್ರ್ ಮಾಡಿದ್ದೀವಿ ರೀ ಟೀಶರ್ಟ್ಗಳು ಟೀಶರ್ಟ ಅದ್ರ ಮ್ಯಾಗ ಆಮೇಲೆ ಲಾಂಗ್ ಶರ್ಟ ಮತ್ತು ಬೇರೆ ಸ್ವಲ್ಪ ಪ್ರಾಡಕ್ಟ್ಗಳು ಆರ್ಡ್ರ್ ಮಾಡಿದ್ದೀವಿ ರೀ ಅದ ತರ್ಸಿ ಬಂತು ರೀ ಇವತ್ತು ಬಂದುವ್ ರೀ ನಮ್ದು ದೋಸ್ತ್ರಿಗೆ ಅವ್ರಿಗೆ ಸೇರಿ ಒಂದು ನಲ್ವತ್ತು ಏನು ಆರ್ಡ್ರ್ ಮಾಡಿದ್ದೀವಿ ರೀ ಬಂದುವ್ ರೀ ಪ್ರಾಡಕ್ಟ್ ಅವು ರೀಚ್ ಆಗ್ಯಾವ ರೀ ನಮ್ಮ ಮನೆಗೆ ಅಂದರೆ ಅವು ಹಾಕೊಂಡು ನೋಡಿದ್ದೀವಿ ರೀ ಪ್ರಾಡಕ್ಟು ಅವ ಟೀಶರ್ಟ್ಸು ಅವೆಲ್ಲ ಹಾಕೊಂಡು ನೋಡಿದ್ದೀವಿ ರೀ ಅವ ಕ್ ಒಬ್ರು ಒಬ್ರಿಗೆ ಕರೆಕ್ಟ್ ಆಗ್ತಾವ ರೀ ಒಬ್ರು ಒಬ್ರಿಗೆ ಕರೆಕ್ಟ್ ಆಗಲ್ಲ ರೀ ಮತ್ತು ಸೈಝ ಅದೆಲ್ಲ ಕರೆಕ್ಟ ಫಿಟ್ನೆಸ್ಸ ಫಿಟ್ಟಿಂಗ್ ಅದೆಲ್ಲ ಆದರೆ ಸೊಲ್ಪ ಚಲೋ ಅನ್ ಈ ಕಡೆ ನಮ್ಮ ಕಡೆ ಅಂದರೆ ಚಲೋ ಆಗ್ತದೆ ರೀ ಈಗ ಮಂದಿ ಏನೋ ಪಾರ್ಟಿ ಇತ್ತು ರೀ ಬರ್ತ್ಡೇ ಪಾರ್ಟಿ ನಮ್ಮ ಮನೆಯಲ್ಲಿ ಅದಕ್ಕೆ ತರ್ಸಿದ್ದೀವಿ ರೀ ಈಗ ನಮ್ಮ ಕಡೆ ಮಂದಿ ಪಾರ್ಟಿಗೆ ಬಂದವರೆಲ್ಲ ಏನು ಅಂತಾರೆ ಅಂದ್ರೆ ಸ್ವಲ್ಪ ದುಡ್ಡು ಡೀಲ್ ಆಯಿತಾ ಸ್ವಲ್ಪ ಪೂರಾ ಪಿಟ್ಟಿಂಗ್ ಅದಾವ ಅಂತಂದ್ರೆ ಬಟ್ಟೆ ಸೊಲ್ಪ ಚಂದ ಹಾಕೊಂಡರೆ ಸೊಲ್ಪ ಚಲೋ ಅಂತಾರೆ ರೀ ನಮ್ಮ ಕಡೆ ಮಂದಿ ಈ ಕಡೆ ಹಾಗೆ ರೀ ಅದು ಬಿಟ್ಟು ಈ ಎಲ್ಲ ನಲ್ವತ್ತು ತರ್ಸೀವಿ ಅಲ್ಲ ರೀ ಜಾಸ್ತಿ ಅಥವಾ ಮತ್ತು ಒಬ್ರಿಗೆ ಸೈಝ ಬಂದ್ರೆ ಒಬ್ರಿಗೆ ಕರೆಕ್ಟ್ ಆಗ್ವಲ್ಲ ರೀ ಅದಕ್ಕೆ ಅವ ಪ್ರಾಡಕ್ಟ್ ಸ್ವಲ್ಪ ಬ್ಯಾಡ್ ಅನ್ನಕತ್ತಾರೆ ರೀ ಮನ್ಯಾಗ ಅದಕ್ಕೆ ವಾಪಸ್ ಅದನ್ನ ವಾಪಸ್ ಕೊಡ್ತೀವಿ ರೀ ನಾವು ಭಾಳ ವರ್ಷ ಆಯ್ತು ರೀ ನಾಲ್ಕು ವರ್ಷ ಏನು ಆಯ್ತು ರೀ ನಾವು ಇದೇ ಇದೇ ಆ್ಯಪ್ನಾಗ ನಿಮ್ಮಲ್ಲೇ ತರ್ಸಕತ್ತೀವಿ ರೀ ಪ್ರಾಡಕ್ಟ ಅಂದರೆ ಭಾಳ ತರ್ಸೀವಿ ರೀ ಶೂಸು ಆಮೇಲೆ ಇಂಥವು ಬಟ್ಟೆ ಇಯರ್ಫೋನ್ಸು ಮೊಬೈಲ್ಸು ಎಲ್ಲ ಆರ್ಡ್ರ್ ಮಾಡಿದ್ದೀವಿ ರೀ ಇಲ್ಲಿ ತನಕ ಏನು ಹಿಂಗೆ ಹಿಂಗೆ ಆಗಿರ್ಲಿಲ್ಲ ರೀ ಖರೆ ಯಾಕಂದರೆ ಈಗ ಸ ಈ ಪ್ರಾಡಕ್ಟ್ ಒಂದು ಸ್ವಲ್ಪ ಕರೆಕ್ಟ್ ಅನ್ಸಿಲ್ಲ ರೀ ಇಲ್ಲಿ ತನಕ ಏನು ನಾ ಯಾವ ಆರ್ಡ್ರ್ ಮಾಡೀವಿ ಅವು ಕರೆಕ್ಟ್ ಸೈಝು ಆಮೇಲೆ ಕರೆಕ್ಟ್ ಎಲ್ಲ ಬಂದಾವ ರೀ ಅಂದರೆ ಇದು ಒಂದು ಸ್ವಲ್ಪ ಇದಾಯ್ತು ರೀ ಅದಕ್ಕೆ ನಾವು ಈ ಪ್ರಾಡಕ್ಟ ಈ ಥರ ಮತ್ತು ಮುಂದಿನ ಸಲ ಇದೇ ಆ್ಯಪ್ನಾಗ ಆರ್ಡ್ರ್ ಮಾಡ್ತೀವಿ ರೀ ಈ ಥರ ಆಗ್ಬಾರ್ದು ಅಂತ್ಹೇಳಿ ನಿಮಗೆ ಹೇಳ್ತೀವಿ ರೀ ಸರ ಒಂದು ಮೂರು ನಾಲ್ಕು ವರ್ಷ ಆತು ರೀ ನಾವು ಇದೇ ನಿಮ್ಮಲ್ಲಿ ಆರ್ಡ್ರ್ ಮಾಡ್ತೀವಿ ರೀ ಮತ್ತು ಮುಂದೆ ಈ ಥರ ಪ್ರಾಡಕ್ಟ್ ಆ ಇದು ಆಗ್ಬಾರ್ದು ಅಂತ್ಹೇಳಿ ಕೇಳ್ತೀವಿ ರೀ